ತಡಿ ಇನ್ನೂ ಎರಡು ಟಾಸ್ಕದ ಹಲೋ ನಾವು ನಮ್ಮ ನೆಚ್ಚಿನ ಪಾಕಶಾಸ್ತ್ರವು ನೋಡ್ತೀವಿ ಮತ್ತು ಟಿವಿ ಕಾರ್ಯಕ್ರಮಗಳನ್ನು ನೋಡ್ತಿರ್ತೀವಿ ಅದರಲ್ಲಿ ಅಡುಗೆ ಕಾರ್ಯಕ್ರಮ ಬೊಂಬಾಟ್ ಭೋಜನ ಅಥವಾ ಡ ಟಿವಿಯಲ್ಲಿ ಡ್ಯಾನ್ಸ್ ಕಾರ್ಯಕ್ರಮ ಮತ್ತು ಸಂಗೀತ ಕಾರ್ಯಕ್ರಮ ಆಮೇಲೆ ಕೆಲವೊಂದಿಷ್ಟು ನ ನೋಡ್ತಿರ್ತೀವಿ ಕ್ವಿಜ್ ಇಟ್ಟಿರ್ತಾರೆ ಅವನ್ನೂ ನೋಡ್ತಿರ್ತೀವಿ ಆಮೇಲೆ ನಾವು ಅದರಿಂದ ಅಡುಗೆನು ಯಾವ ಥರ ಯೂಟ್ಯೂಬ್ನಲ್ಲಿ ನಮ್ಗೆ ಯಾವ್ದು ಇಷ್ಟ ಅದನ್ನು ನೋಡ್ತಿರ್ತೀವಿ ಬೊಂಬಾಟ್ ಭೋಜನಲ್ಲಿ ಪಾಯಸ ಅಥವಾ ಚಿತ್ರಾನ್ನ ಅಥವಾ ಪಾಯ್ಸದ ಬಗ್ಗೆ ಚಕ್ಕುಲಿ ಆಮೇಲೆ ಇನ್ನೂ ಆಗಿಲ್ಲ ಪಾಯಸ ಚಿತ್ರಾನ್ನ ಮತ್ತು ಚಕ್ಕುಲಿ ವೆರೈಟಿ ಆಫ್ ಪರೋಟ ಇದ್ರ ಬಗ್ಗೆ ಎಲ್ಲ ಹೇಳಿಕೊಡ್ತಾರೆ ಆಮೇಲೆ ನಾವೂನು ಅದರಿಂದ ಮನೆಯಲ್ಲಿ ಮಾಡ್ತೀವಿ ಮತ್ತು ಟಿವಿಯಲ್ಲಿ ಮಕ್ಕಳೆಲ್ಲ ಎಲ್ಲೆಲ್ಲೋ ಬೇರೆ ಬೇರೆ ದೇಶಗಳಿದೆ ಊರುಗಳಿಂದ ಡಿಸ್ಟಿಕ್ನಿಂದ ಬರ್ತಿರ್ತಾರೆ ಅವ್ರದ್ದೆಲ್ಲ ಸಂಗೀತ ಕೇಳ್ತಿರ್ತೀವಿ ಎಷ್ಟು ಸಣ್ಣ ಸ ಆಮೇಲೆ ಡ್ರಾಮಾ ಜೂನಿಯರ್ ನೋಡ್ತೀವಿ ಆಮೇಲೆ ಸರಿಗಮಪ ಈ ಕಾ ಈ ಟಿವಿ ಕಲರ್ಸ್ ಅದನ್ನೂ ನೋಡ್ತಿರ್ತೀವಿ ಆಮೇಲೆ ನಾ ಅದರಲ್ಲಿರೋ ಬರೋ ಅಂಥ ಎಲ್ಲ ಸಂಗೀತ ಬಂದರೂ ಬರ್ದಿರುವುದು ನಾವು ಕ ಅದನ್ನು ನೋಡಿ ನಾವು ಅವ್ರ ಥರ ಹಾಡಬೇಕು ಅಂತ ಅನಿಸ್ತಿರ್ತೈತಿ ನಾವು ಹಾಡಕ್ಕೆ ಪ್ರಯತ್ನ ಪಡ್ತಿರ್ತೀವಿ ಮನೆಯಲ್ಲಿ ಮನೆಯಲ್ಲಿ ಹಾಡಲಿಕ್ಕೆ ಪ್ರಯತ್ನ ಮಾಡ್ತಿರ್ತೀವಿ ಯಾವುದೇ ಥರದ ಟಿವಿ ಕಾರ್ಯಕ್ರಮಗಳನ್ನು ನಾವು ಅದನ್ನು ನೋಡಿ ಈ ಥರ ನಮಗೆ ನಾವು ಈ ಥರ ಮುಂದೆ ಬರಬೇಕು ನಮ್ಮ ಹತ್ರ ನಮ್ಮ ನಮ್ಮಲ್ಲಿ ಇರುವ ಒಂದು ಕಲೆಯನ್ನು ನಾವು ವ್ಯಕ್ತಪಡಿಸ್ಲಿಕ್ಕೆ ಇದು ಒಂದು ಟಿವಿ ಕಾರ್ಯಕ್ರಮಗಳಲ್ಲಿ ನಾವು ಭಾಗವಹಿಸಬೇಕೆನ್ನೋ ಆಸೆ ಬರತ್ತೊಂದು ಪಾಕ ಶಾಸ್ತ್ರದಲ್ಲಾದರೂ ನಾವು ಭಾಗವಹಿಸ್ಬೋದು ಯಾವುದೇ ಚಾನೆಲ್ ಉದಯ ಟಿವಿಯಲ್ಲಿರ್ಬೋದು ಈ ಟಿವಿ ಇರ್ಬೋದು ಜೀ ಕನ್ನಡ ಇರ್ಬೋದು ನಾವು ಭಾಗವಹಿಸ್ಬೋದು ನಮಗೆ ಬಂದಂಥ ವೆರೈಟಿ ಪುಡ್ಡನ್ನು ನಾವು ನಾಲ್ಕು ಜನಕ್ಕೆ ವ್ಯಕ್ತಪಡಿಸ್ಬೋದು ಆಮೇಲೆ ಒಳ್ಳೆಯ ಆರೋಗ್ಯಕರ ಪುಡ್ ಅಂದರೆ ನಾವು ಮನೆಯಲ್ಲಿ ನಾ ವೆಜಿಟೇಬಲ್ಸ್ ನಾವು ಭಾಗವಹಿಸ್ಬೋದು ನಮಿಗ್ ಬಂದಂತ ವೆರೈಟಿ ಪುಡ್ಡನ್ನು ನಾವು ನಾಲ್ಕು ಜನಕ್ಕೆ ವ್ಯಕ್ತಪಡ್ಸ್ಬೋದು ಆಮೇಲೆ ಒಳ್ಳೆ ಹಾರೋಗ್ಯಕರ ಪುಡ್ ಅಂದ್ರೆ ನಾವು ಮನೆಯಲ್ಲಿ ನಾ ವೆಜಿಟೇಬಲ್ಸ್ ಯಾವುದೇ ಥರ ಕಾಯಿ ಪಲ್ಲೆ ಎಲ್ಲ ವೆರೈಟಿ ಹಪ್ಪು ಕಾಯಿ ಪಲ್ಲೆಗಳು ಸೊಪ್ಪು ಸೊಪ್ಪಿರ್ಬೋದು ಆ ಥರ ಹಾಕಿ ನಾವೇನೆಲ್ಲ ಒಂದು ವೇಶ್ಟ್ ಮಾಡಲಾರ್ದಂಗೆ ಫುಡ್ಡನ್ನು ತಯಾರಿಸ್ಬೋದು ಅನ್ನೋದು ಬೊಂಬಾಟ್ ಭೋಜನದಲ್ಲಿ ಹೇಳಿದ್ದಾರೆ ಒಂದೊಂದು ಇದರಲ್ಲಿ ಸಿ ಕೆ ಚಂದ್ರು ಅವರು ಚೆನ್ನಾಗಿ ಭೋಜನ ದಲ್ಲಿ ವೆರೈಟಿ ಆಫ್ ಅವರು ಹೇಳಿಕೊಡ್ತಿರ್ತಾರೆ ಮತ್ತು ಈ ಸಂಗೀತ ಹಾಡೋದ್ರ ಸರಿಗಮಪನಲ್ಲಿ ಸಣ್ಣ ಸಣ್ಣ ಮಕ್ಳದು ಹಿಡಿದು ದೊಡ್ಡೋರ್ವರ್ಗೂ ಹೇಳಿಕೊಡ್ತಿರ್ತಾರೆ ಅದು ಒಂದು ಸ್ಟೇಜ್ ಅಂತ ಸಿಗಬೇಕಂದ್ರೆ ಈ ಟಿವಿ ಚಾನಲ್ ಕಾರ್ಯಕ್ರಮ ಕೊಡಬೇಕಂದ್ರೆ ಅವು ನಾವು ಮನೆಯಲ್ಲೇ ಹಾಡ್ತಿರ್ತೀವಿ ಗೊತ್ತಿರಲ್ಲ ಸಂಗೀತ ನಮಗೆ ಇದೇ ಇಲ್ಲ ಅಂತ ಆ ಥರ ಒಂದು ಕಾರ್ಯಕ್ರಮಗಳಲ್ಲಿ ಹೋದ್ರೆ ನಮಗೂ ಒಂದು ಅವಕಾಶ ಕೊಡ್ತಾರೆ ನಮ್ಮಲ್ಲಿರೋ ತಪ್ಪುಗಳನ್ನು ಅವರು ಹೇಳಿಕೊಡ್ತಾರೆ ಆಗ ನಾವು ಆ ಟಿವಿ ಅಲ್ಲಿ ಬರೋ ಒಂದು ಖುಷಿಯಲ್ಲಾದರೂ ನಮಗೆ ಇನ್ನೂ ಸ್ವಲ್ಪ ಹಾಡಬೇಕು ಕಲಿಯಬೇಕು ಅಂತ ಅನಿಸ್ತಾ ಇರ್ತೈತಿ ಮತ್ತು ನಾವು ಆ ಟಿವಿ ಕಾರ್ಯಕ್ರಮಗಳಲ್ಲಿ ನೋಡುವಂಥ ಯಾವುದೇ ಒಂದು ಭೋಜನ ಬೊಂಬಾಟ್ ಭೋಜನದಲ್ಲಿರ್ಬೋದು ಮತ್ತು ಯಾವುದೇ ಥರ ಒಂದು ಕಾರ್ಯಕ್ರಮಗಳಲ್ಲಿ ನಾವು ನೋಡಿ ಕಲಿಯೋಂಥದ್ದು ಮಾಡು ಕಲಿಯೋಂಥದ್ದು ಹೇಳಿಕೊಡ್ತಾರೆ ಈ ಥರ ನೀವು ಏನೇ ಬಂದ್ರೂನು ನಾವದನ್ನು ಮಾಡ್ಬೋದು ಮತ್ತು ಈಗ ನೋಡಿರಿ ಸರ್ ಡ್ರಾಮಾ ಜೂನಿಯರು ನಮ್ಮ ಮನೆಯಲ್ಲಿ ಮಕ್ಳಿರ್ತಾರೆ ಅವರಲ್ಲಿ ಒಂದು ಯಾಕ್ಟಿವ್ ಇರ್ತೈತಿ ನಾವು ಏನು ಮಾಡ್ತೀವಿ ಎ ಅವ್ನೇನು ಮಾಡ್ತಾನೆ ಬಿಡು ಇವ್ನು ಈಕೆ ಏನು ಹಾಡ್ತಾಳೆ ಬಿಡು ಅಂತ ಅಂತೀವಿ ಆದರೆ ಅದರಲ್ಲಿ ಆ ಒಂದು ಕಾರ್ಯಕ್ರಮ ಬಂದಾಗ ಏನು ನಮ್ಮ ಮಕ್ಳಲ್ಲಿರೋ ಒಂದು ಪ್ರತಿಭೆ ಇದ್ದೇ ಇರ್ತೈತಿ ನಾವೂ ಕಳಿಸ್ಬೇಕು ಅವ್ರ ಹತ್ರ ಅಲ್ಲಿ ವ್ಯಕ್ತಪಡಿಸ್ತಾರೆ ಟಿ ಒಂದು ಸ್ಟೇಜ್ ಅಂತ ಬರುತ್ತೆ ಅಂತ ನಾವು ಕಳಿಸಿದ್ರೆ ನಮ್ಮ ಮಕ್ಳು ನಲ್ಲಿರೊ ಟ್ಯಾಲೆಂಟು ಟಿವಿ ಕಾರ್ಯಕ್ರಮದಲ್ಲಿ ಡ್ರಾಮಾ ಜೂನಿಯರ್ ನೋಡಿದಲ್ಲೇ ಗೊತ್ತಾಯಿತು ನಮ್ಮ ಮಕ್ಳಲ್ಲಿ ಟ್ಯಾಲೆಂಟ್ ಇರ್ತೈತಿ ಅವ್ರನ್ನ ನಾವು ಒಂದು ನಾಟ್ಯಕ್ಕಾಗಿರ್ಬೋದು ಡ್ರಾಮಾದಲ್ಲಿ ಆರ್ಬೋದು ನಾವು ಅವ್ರಲ್ಲಿರುವ ಪ್ರತಿಭೆಯನ್ನು ನಾವು ಗುರ್ತಿಸಬಹುದು ಓ ನಮ್ಮ ಮಕ್ಳು ನಮಗಿಂತ ನಮ್ಮಲ್ಲಿ ಹೇಳ್ಕೊಳದಿಲ್ಲ ಅಲ್ಲಿ ಆ ಥರ ಹೇಳಿಕೊಡ್ತಾರೆ ಇನ್ನು ಸ್ವಲ್ಪ ತಪ್ಪಿದ್ದರೆ ಅವ್ರ್ಗೆ ಹೇಳಿಕೊಡ್ತಾರೆ ಹಿಂಗೆ ಈ ಥರ ಇದ್ದಾಗ ಅವ್ರಿಗೆ ಆ ಕಲೆಯನ್ನು ಅವ್ರಿಗೆ ಮುಂದೆ ಸಹಕಾರಿ ಆಗುತ್ತದೆ ಮತ್ತು ಅವರಲ್ಲಿರುವ ಒಂದು ಅಭಿವೃದ್ದಿ ಆಗುತ್ತೆ ಬುದ್ಧಿ ಬೆಳವಣಿಗೆ ಸಂಗೀತ ಇರ್ಬೋದು ನಾಟ್ಯ ಆಗಿರ್ಬೋದು ಮತ್ತು ಡ್ರಾಮದಲ್ಲಿರ್ಬೋದು ಒಂದು ಏನೋ ಅವ್ರಿಗೆ ಒಂದು ಕು ಕಲಿ ಒಂದರಲ್ಲಿ ಮುಂದೆ ಬರ್ತಿದ್ದಾರೆ ಏನು ಮಾಡ್ಬೇಕು ಏನು ಮಾಡ್ಬೇಕು ಅಂದರೆ ನಮ್ಮಂತಲ್ಲಿರೋ ಒಂದು ಟ್ಯಾಲೆಂಟನ್ನ ಉಪಯೋಗ್ಸ್ಬೌದು ಆಮೇಲೆ ಅಡುಗೆ ಮಾಡೋದರಿಂದ ನಾವೂ ನಮಗೆ ಅವ್ರಿಗೆ ಬರಲ್ಲಾಂತ ಒಂದಿಷ್ಟು ಎಲ್ಲ ವೇಶ್ಟ್ ವೇಶ್ಟ್ ಮನೆಯಲ್ಲಿ ಪದಾರ್ಥಗಳು ಇರ್ತವೆ ಅವನ್ನೆಲ್ಲ ಚೆಲ್ಲಿಬಿಡ್ತ್ವಿ ಇದು ಉಳ್ದಿದ್ದು ಇದ್ರಿಂದ ಏನ್ಮಾಡಕ್ಕಾಗೋದಿಲ್ಲ ಅಂತ್ಹೇಳಿ ಆದ್ರೆ ಟಿವಿಯಲ್ಲಿ ಬೊಂಬಾಟ್ ಭೋಜನದಲ್ಲಿ ನೋಡಿದರೆ ಒಂದು ಹೊಸ ಹೊಸದು ಕಲೀತೀವಿ ಅದನ್ನು ನಾವು ಮನೆಯಲ್ಲಿಯೂ ಮಾಡ್ತೀವಿ ಮತ್ತು ಕಲೀತೀವಿ ಕಲೀತಿರ್ತೀವಿ ಮತ್ತು ನಾವು ಆ ಬೊಂಬಾಟ್ ಭೋಜನ ಮಾಡೋದರಲ್ಲಿ ಹಲ್ವಾರು ಅಡುಗೆಗಳನ್ನು ಮಾಡಿದ್ದೀವಿ ಮತ್ತು ಯೂಟೂಬ್ ಚಾನಲಲ್ಲಿ ನಾವು ಒಂದು ಟಿವಿ ಚಾನಲಲ್ಲಿ ಟೈಮಷ್ಟೇ ನೋಡ್ತೀವಿ ಆದರೆ ಯೂಟೂಬ್ ಚಾನಲಲ್ಲಿ ಅದನ್ನು ಮತ್ತೆ ನಾವು ಪದೇ ಪದೇ ನಮ್ಗೆ ಯಾವ ಥರ ವೆರೈಟಿ ಬೇಕು ಫುಡ್ಡು ಅದನ್ನು ನಾವು ನೋಡ್ತೀವಿ ಮತ್ತು ಅದನ್ನು ಮನೆಯಲ್ಲಿಯೂ ನಾವು ಕಲೀತೀವಿ ಈ ಥರ ಮಾಡಬೇಕು ಅಂತ್ಹೇಳಿ ಆಮೇಲೆ ಟಿವಿಯಲ್ಲಿ ಬರುವಂಥ ಎಲ್ಲ ವಾರ್ತೆ ಇರ್ಬೋದು ಮತ್ತು ಉದಯ ಚಾನಲ್ಸ್ ಆಮೇಲೆ ಮ್ಯೂಸಿಕು ಆಮೇಲೆ ಜ್ಯೋತಿಷ್ಯ ಈಗ ನಾವು ಎಲ್ಲಾದರೂ ಒಂದು ಜ್ಯೋತಿಷ್ಯ ಕೇಳಕ್ಕ ಹೋಗ್ತಿವಿ ಆದರೆ ಈ ಟಿವಿಯಲ್ಲಿ ಬರುವಂಥ ಪಬ್ಲಿಕ್ ಟಿವಿಯಲ್ಲಿ ವರ್ಷ ವರ್ಷದ್ದು ಜ್ಯೋತಿಷ್ಯಗಳು ಹೇಳ್ತಿರ್ತಾರೆ ಆಗ ನಮಗೆ ನಮ್ಮ ರಾಶಿ ನಮ್ಮ ಮನೆಯಲ್ಲಿರುವ ಎಲ್ಲರೂ ಮಕ್ಕಳಿರ್ಬೋದು ನಮ್ಮ ಗಂಡಂದಿರ್ದು ಗಂಡಂದಿರ್ಬೋದು ಹೋಗ್ ಕೇಳಿ ನಾವು ಅದನ್ನು ಸಂತೋಷಪಡ್ತೀವಿ ಈ ಟಿವಿ ಕಾರ್ಯಕ್ರಮಗಳು ನನಗೆ ತುಂಬ ಇಷ್ಟ ಆಗಿದೆ ನಾವು ಮನೆಯಲ್ಲಿ ಕುಂತ್ಕೊಂಡು ಇಷ್ಟೆಲ್ಲ ಕಲೀಬೋದು ಆಮೇಲೆ ಎಲ್ಲೆಲ್ಲಿ ಏನೇನು ಆಗ್ತಿದೆ ಅವೆಲ್ಲ ಮೊದ್ಲ ಕಾಲದಲ್ಲಿ ಇದ್ದಿಲ್ಲ ಆದರೆ ಈಗ ಟಿವಿ ಮುಖಾಂತರ ನಾವು ಎಲ್ಲ ಹೊರ ಜಗತ್ತನ್ನು ನೋಡ್ತೀವಿ ಆಮೇಲೆ ಅರ್ಧ ಯಾವ್ಯಾವ ಪ್ಲೇಸ್ನಾಗ ಏನೇನು ಆಯಿತು ಅಂತ ಈ ವಾರ್ತೆಗಳಂತೂ ನನಗೆ ತುಂಬ ಇಷ್ಟ ಆಗಿದೆ ಈ ನಾಲ್ಕೈದು ಚಾನಲ್ ಬಂದಿದೆ ಟಿವಿ ಚಾನಲ್ ಪಬ್ಲಿಕ್ ಟಿವಿ ಪಶ್ಟಿಗೆ ಪಬ್ಲಿಕ್ ಟಿವಿ ನೋಡ್ತಿದ್ವಿ ಆಮೇಲೆ ಈಗ ಸುವರ್ಣ ನ್ಯೂಸ್ ಏನೇನೋ ನಾಲ್ಕೈದು ಥರ ವೆರೈಟಿ ಚಾನಲ್ಸ್ ಬಂದಿದೆ ಒಂದೊಂದು ವೆರೈಟಿಯಲ್ಲಿ ಒಂದೊಂದು ಥರ ಎಲ್ಲ ಸುದ್ದಿಗಳು ಮಾಹಿತಿಗಳು ತಿಳೀತವೆ ಯಾವ್ದು ಎಲ್ಲ ರಾಜಕೀವಾಗಿಲ್ಲಿನು ಯಾವ ಥರ ಎಲ್ಲೆಲ್ಲಿ ಏನಾಗಿದೆ ಎಲ್ಲದು ನಮಗೆ ಕುಂತಲ್ಲೇ ನಾವು ನೋಡ್ತೀವಿ ಟಿವಿ ಕಾರ್ಯಕ್ರಮಗಳಂದ್ರೆ ನನಗೆ ತುಂಬ ಇಷ್ಟ ನಾನು ಒಂದೇ ಥರ ನೋಡಲ್ಲ ಎಲ್ಲ ಸಂಗೀತನೂ ನೋಡ್ತೀನಿ ಆಮೇಲೆ ಒಂದಷ್ಟು ಸೀರಿಯಲ್ಲು ಪವಾಡ ಈ ಥರ ದೇವ್ರ ಟಿವಿಯಲ್ಲಿ ಬರುವಂಥ ಭಕ್ತಿ ಆಮೇಲೆ ಎಡಿಯೂರು ಆಗಿರ್ಬೋದು ಪವಾಡ ಪುರುಷ ಅಂತ ಇರ್ಬೋದು ಹಲವಾರು ಧಾರ್ವಾಹಿಗಳನ್ನು ನೋಡ್ತೀವಿ ಆಮೇಲೆ ಮಹಾಭಾರತ ಬಂತು ಅದು ಚೆನ್ನಾಗಿ ಬಂತು ರಾಮಾಯಣ ನೋಡ್ತೀವಿ ನಮಗೆ ಮೊದ್ಲ ಕಾಲದಲ್ಲಿ ಟಿವಿಯೇ ಇರಲಿಲ್ಲ ರಾಮಾಯಣ ಒಂದು ನಾಲ್ಕು ಸಲ ನೋಡೀವಿ ನಾವು ಅವಾಗ ಒಂದು ಟಿವಿ ಇಡಿ ಒಂದು ಊರಿಗೆ ಒಂದು ಓಣಿಗೆ ಒಂದೇ ಟಿವಿ ಇರ್ತಿತ್ತು ಅದರಲ್ಲಿ ಎಷ್ಟು ರಾತ್ರಿ ಚಂದನ ಫಶ್ಟು ನಾವು ಟಿವಿ ಚಾನಲ್ ನೋಡಿದ್ದು ಟಿವಿ ಚಾನಲ್ಲು ನೋ ಟಿವಿ ಚಾನಲ್ ಫಶ್ಟ್ ಅದು ಒಂದೇ ಚಂದನ ಒಂದು ಗೊತ್ತಿತ್ತು ಆದರೆ ಈಗ ಅಭಿವೃದ್ಧಿ ಆದಂಗೆಲ್ಲ ಇಪ್ಪತ್ತು ವರ್ಷದ ಹಿಂದೆ ನಾವು ಹೇಗಿದ್ವಿ ಈಗೆಷ್ಟು ಮುಂದುವರ್ದಿದೆ ನಾವು ಕುಂತಲ್ಲಿ ಎಲ್ಲ ನೋಡ್ಬೋದು ಅಡ್ಗೆನೂ ಕಲೀಬೋದು ಸಂಗೀತಗಳನ್ನು ನಮ್ಮಲ್ಲಿರೋ ವ್ಯ ಅಭಿವೃದ್ಧಿಯನ್ನು ದೇಶಕ್ಕೆಲ್ಲ ನಾವು ಸಾರ್ಬೋದು ಆಮೇಲೆ ಇನ್ನೊಂದಿಷ್ಟು ಸಂಗೀತ ಕಲೀಬೋದು ನಮ್ಮಲ್ಲಿರುವ ಟ್ಯಾಲೆಂಟನ್ನು ತೋರ್ಸ್ಕೊಳ್ಲಿಕ್ಕೆ ಅದು ಒಂದು ವೇದಿಕೆ ಟಿವಿ ಚಾನೆಲ್ಸ್ನವರಿಗೆ ತುಂಬ ಧನ್ಯವಾದಗಳು ಅಂತ ಚಾನಲ್ಗಳು ಬರೋದರಿಂದ ನಮಗೂ ಮತ್ತು ಎಲ್ಲರಿಗೂ ಒಂದು ಚೆನ್ನಾಗಿ ಅನಿಸಿದೆ ನಾವು ಏನೆಲ್ಲ ಕಲಿತಿರಲ್ಲ ಇಲ್ಲಿ ಮನೆಯಲ್ಲಿ ನಾವು ನೋಡಿಕೊಂಡು ಎಲ್ಲ ಕಲೀತೀವಿ ಆಮೇಲೆ ನಮಗೆ ಇನ್ನೊಂದಿಷ್ಟು ಬುದ್ಧಿ ನಾವು ಏನಾದರೂ ಮಾಡಬೇಕು ನಾವು ಏನಾದರೂ ಇದನ್ನು ಮಾಡಬೇಕು ನೋಡು ಟಿವಿಯಲ್ಲಿ ಆ ಥರ ಎಲ್ಲ ಥರ ವೆರೈಟಿ ಹೇಳ್ಕೊಡ್ತಾರೆ ಫುಡ್ನೆಲ್ಲ ಆಗ್ಬೋದು ಆಮೇಲೆ ಹೊರ ಜಗತ್ತಿನಲ್ಲಿರುವ ಏನೆಲ್ಲ ನಡೀತಿರ್ಬೋದು ಅದನ್ನು ನಾವು ಕಿ ಕುಂತಲ್ಲೇ ಎಲ್ಲ ನೋಡ್ಬೋದು ಟಿವಿ ಕಾರ್ಯಕ್ರಮಗಳಂದರೆ ನನಗೆ ತುಂಬ ಇಷ್ಟ ನಾವೆಲ್ಲ ಕಲೀಬೋದು